ನಾನು ಒಂದು ಅಡಿಗೆ ಮಾಡುವಾಗ ನಾ ಒಂದು ಏನು ಅವ್ಗಡವನ್ನ ನೋಡಿ ಎದ್ರಿಸಿದ್ದೇನೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಏನಾಗಿತ್ತಂದರೆ ನಾನೊಮ್ಮೆ ಅನ್ನವನ್ನು ಬೇಯ್ಸಬೇಕಂತ ಕುಕ್ಕರ್ನಲ್ಲಿ ಅನ್ನ ಇಟ್ಟಿದ್ದೆ ಅದು ಯಾಕೋ ಕುಕ್ಕರು ಒಂದು ಸೀಟಿ ಸರಿಯಾಗಿ ಆಗಲಿಲ್ಲ ಹಾಗಾಗಿ ನಾನು ಕುಕ್ಕರನ್ನು ಬಾಯ್ ತೆಗಿಲಿಕ್ಕೆ ಪ್ರಯತ್ನ ಪಟ್ಟೆ ಅದು ಅದರಲ್ಲಿ ಕುಕ್ಕರ್ನಲ್ಲಿರೋ ಒಂದು ಪ್ರೆಶರ್ಗೆ ಅದೆಲ್ಲ ಹೊಡ್ದು ಎಲ್ಲ ಕೈಗೆ ಎಲ್ಲ ಸಿಡಿದು ಬಿಡ್ತು ಹೀಗಾಗಿ ಅಡ್ಗೆ ಮಾಡುವಾಗ ತುಂಬ ಎಚ್ಚರ ಇರಬೇಕು ಅಂತ ನಾನು ಅವಾಗೆ ತಿಳ್ಕೊಂಡಿದ್ದು ನಾನು ಅಡಿಗೆಯಲ್ಲಿ ತುಂಬ ಒಂದು ಥರಾದ ಅಡಿಗೆ ಮಾಡ್ತೀನಿ ಅನ್ನ ಮಾಡ್ತೀನಿ ಪಲ್ಯ ಮಾಡ್ತೀನಿ ಅದೇ ಅವಲಕ್ಕಿ ಒಗ್ಗರ್ಣೆ ಹೀಗೆ ಹಲವಾರು ಒಂದು ತರ್ನಾದ ಅಡಿಗೆನ ಮಾಡ್ತೀನಿ ಅದರಲ್ಲಿ ನಾನು ಒಂದು ಎದ್ರಿಸಿದಂಥ ಘಟನೆ ಈ ಕುಕ್ಕರ್ದು ನಾವು ಕುಕ್ಕರ್ನ ಅಡಿಗೆ ಮಾಡಲು ಬಳಸ್ತೀವಿ ಕುಕ್ಕರಲ್ಲಿ ನೀ ಸ್ವಲ್ಪ ನೀರು ಹಾಕಿ ನಂತರ ಅದಕ್ಕೆ ಅಕ್ಕಿ ಅನ್ನ ಹಾಕಿ ಅದನ್ನು ಬಾಯಲ್ಲಿ ಬಾಯಿ ಮುಚ್ಚಿ ಅದನ್ನು ಗ್ಯಾಸ್ ಮೇಲೆ ಇಟ್ಟಿರ್ತೀವಿ ಅದು ಕುಕ್ಕರ್ ಒಂದು ಅದನ್ನು ಅದನ್ನು ಅದರ ಜಾಗಕ್ಕೆ ಅಲ್ಲಿ ಒತ್ತಡ ಹೆಚ್ಚಾಗಿ ಅದು ಬೇಗ ಅನ್ನ ಆಗುತ್ತೆ ಹಾಗಾಗಿ ಇಗು ಈಗ ಆಧುನಿಕ ಯುಗದಲ್ಲಿ ಹೆಚ್ಚು ಕುಕ್ಕರ್ನಲ್ಲಿ ಅಡಿಗೆ ಮಾಡೋದು ಹೆಚ್ಚು ನಾವು ರೂಢಿಯಲ್ಲಿ ಮಾಡ್ಕೊಂಡಿದ್ದೀವಿ ಹಾಗಾಗಿ ಮನೆಯಲ್ಲಿಯೆ ಒಂದು ಯಾರೂ ಇರದಿದ್ದ ಸಂದರ್ಭ್ದಲ್ಲಿ ಒಂದು ನಾನೇ ಅನ್ನ ಮಾಡಬೇಕು ಅಂತ ಅನ್ಕೊಂಡು ಒಂದು ಕುಕ್ಕರಲ್ಲಿ ಒಂದು ಅನ್ನ ಇಟ್ಟು ಅನ್ನ ಮಾಡ್ತಿದ್ದೆ ಆ ಸಂದರ್ಭ್ದಲ್ಲಿ ನಾನು ಬಾಯಿ ಬಾಯಿ ಮುಚ್ಚಳವನ್ನು ರಿ ಬಿಗಿಯಾಗಿ ಹಾಕಿ ಕೂಡ ಅದು ಕುಕ್ಕರಿಗೆ ಒಂದು ಗ್ಯಾಸ್ ಮೇಲೆ ಇಟ್ಟು ಕುಕ್ಕರನ್ನು ಗ್ಯಾಸನ್ನು ಹಚ್ಚಿದೆ ಆವಾಗ ಇನ್ನೇನು ಅನ್ನ ಆಗುತ್ತೆ ಅನ್ನುವ ಸಂದರ್ಭ್ದಲ್ಲಿ ಇದು ಯಾಕೋ ಅದರ ಸೀಟಿ ಒಂದು ಒಂದು ನಾಲ್ಕರಿಂದ ಐದು ಸ್ ಕು ಶಿಳ್ಳೆ ಹೊಡೆದ ಮೇಲೆ ಆ ಕುಕ್ಕರ್ ಓಪನ್ ಮಾಡಬೇಕು ಕುಕ್ಕರ್ ಅನ್ನ ಕುದ್ದಿರುತ್ತೆ ಅಂತ ನನಗೆ ಮೊದಲು ತುಂಬ ಮಾಹಿತಿ ಇರಲಿಲ್ಲ ಹೀಗಾಗಿ ನಾನು ಸುಮ್ಮನೆ ಅನ್ನ ಮಾಡ್ತಾ ಇದ್ದೆ ಅವಾಗ ನಾನು ಯಾಕೋ ಇದು ಸಿ ಸಿಳ್ಳೆ ಹೊಡಿತಾ ಇಲ್ಲ ಏನಾಗಿದೆ ಅಂತ ನೋಡಬೇಕು ಅಂತ ತಿಳ್ಕೊಂಡು ಅದನ್ನು ಬಾಯಿ ಓಪನ್ ಮಾಡ್ಬಿಟ್ಟೆ ಆಗ ಅದು ಇದ್ರಲ್ಲಿರೋ ಹೊತ್ತು ಪ್ರೆಶರ್ಗೆ ಅದ್ರಲ್ಲಿರೊ ಒತ್ತಡಕ್ಕೆ ಎಲ್ಲಾ ಸಿಡ್ದು ನನ್ನ ಕೈಮೇಲೆ ಎಲ್ಲ ಮ ಮುಖದ ಮೇಲೆ ಎಲ್ಲ ಅನ್ನ ಬಿದ್ದು ಸ್ವಲ್ಪ ಗಾಯಗಳು ಆಗ್ಬಿಡ್ತು ಈ ದುರಂತನೊ ನಾವು ಮರಿಯೋಕೆ ಆಗಂಗಿಲ್ಲ ಯಾಕೆಂದರೆ ಅಡಿಗೆ ಮಾಡದು ಎಷ್ಟು ಸುಲಭದ ಕೆಸ್ಲೋ ಕೆಲಸವೋ ಅಷ್ಟು ಎಚ್ಚರಿಕೆಯಿಂದನು ಅಡಿಗೆ ಮಾಡಬೇಕಾಗ್ತದೆ ಹಲವಾರು ನಮ್ಮ ನಮ್ಮ ನಮ್ಮ ಕಡೆ ಹಲವಾರು ಥರ ಥರನಾದ ಅಡಿಗೇನ ಮಾಡ್ತಾರೆ ಎಲ್ಲಾ ಜೋಳದ ರೊಟ್ಟಿ ಪಲ್ಯ ಮೊಸರು ಅನ್ನ ಸಾರು ಹೀಗೆ ಮುಂತಾದ ಅಡಿಗೇನ ಮಾಡ್ತಾರೆ ಹಾಗಾಗಿ ನಾವು ಈ ಈ ಈ ಎದ್ರಿಸುವಂಥ ಈ ಕುಕ್ಕರ್ ಅವ್ಗಡಕ್ಕೆ ನಾನು ಬೆಚ್ಬಿದ್ದಿದ್ದೆ ಏನಾಗಿತ್ತು ಅಂತ ಅದರಿಂದ ನಾನು ಹೇಗೆ ಸುಧಾರ್ಸ್ಕೊಂಡೆ ಅಂತಂದರೆ ಇನ್ನೊಮ್ಮೆ ಅಡುಗೆ ಮಾಡುವಾಗ ನಾನು ಒಂದು ಯಾವತ್ತು ಕುಕ್ಕರನ್ನು ಬೇಗ ಬಾಯಿ ತೆಗಿಬಾರದು ಅದು ನಿಧಾನವಾಗಿ ಆರಿದ ತಕ್ಷಣ ನಿಧಾನವಾಗಿ ಆರಿದ ಮೇಲೆ ಅದನ್ನ ಸ್ವಲ್ಪ ಸಮಯದ ನಂತರ ಅದನ್ನು ಬಾಯಿ ತೆಗೆದು ಆಮೇಲೆ ಅನ್ನವನ್ನು ನಾವು ಸೇವಿಸ್ಬೋದು ಅಂತ ಆಮೇಲೆ ತಿಳ್ಕೊಂಡೆ ನಾ ಕೈಯೆಲ್ಲ ಹಲವಾರು ಗಾಯಗಳು ಆಕಿದ್ವು ಅದರಿಂದ ನಾನು ಚೇತರ್ಸ್ಕೊಳ್ಳಬೇಕಂತ ಅದರಿಂದ ನಾನು ಚೇತರ್ಸ್ಕೊಬೇಕಂತ ಎಲ್ಲಾ ವೈದ್ಯಕೀಯ ಸಲಹೆಗಳನ್ನು ಪಡೆದು ಅದಕ್ಕೆ ಮುಲಾಮು ಎಲ್ಲ ಹಚ್ಚಿ ನಾನು ಕೈಯೆಲ್ಲ ಗಾಯಗಳಾಗಿತ್ತು ಹಾಗೆ ಸುಧಾರ್ಸ್ಕೊಂಡೆ ಮತ್ತು ನಮ್ಮ ಆಯಿ ಅವರು ಕೇಳಿ ಅವರಿಂದ ಮಾಹಿತಿಯನ್ನು ಕೇಳ್ಕೊಂಡು ಅಡುಗೆ ಮಾಡ್ಬೇಕಾದರೆ ಏನೇನು ಮಾಡಬೇಕು ಅನ್ನ ಮಾಡ್ಬೇಕಂದರೆ ಹೇಗೆ ಹೇಗೆ ಕುಕ್ಕರಲ್ಲಿ ನೀರು ಇಡಬೇಕು ಎಷ್ಟು ಇಡಬೇಕು ಎಷ್ಟು ಹಾಕ್ಬೇಕು ಮತ್ತು ಎಷ್ಟೊತ್ತು ಇಡಬೇಕು ಎಷ್ಟು ಸಿಳ್ಳೆ ಆಗುವರ್ಗೆ ಕಾಯಬೇಕು ಯಾವಾಗ ಬಾಯಿ ತೆಗಿಬೇಕು ಹಿಂಗೆ ಹಲವಾರು ಒಂದು ಹಲವಾರು ಮಾಹಿತಿಗಳನ್ನು ಆಮೇಲೆ ಕೇಳಿ ತಿಳ್ಕೊಂಡೆ ಅದಕ್ಕೆ ಆ ನಂತರ ನಾನು ಇನ್ನೊಂದು ಅವಗಡನ ಹೇಳ್ತೀನಿ ನಾನು ಒಮ್ಮೆ ಎಣ್ಣೆ ಕ ಎಣ್ಣೆಯಲ್ಲಿ ಒಂದು ತಿನ್ ವಡೆನ ಕರಿತಾ ಇದ್ದರು ಆಗ ನಾನು ಎಣ್ಣೆಯಲ್ಲಿ ನಿಧಾನವಾಗಿ ವಡೆಯನ್ನು ಹಾಕಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಏನು ತಾಯಿಗೆ ಸಹಾಯ ಮಾಡಬೇಕು ಅಂತ ನಾನು ವಡೆಗೆ ವಡೆ ಹಾಕಬೇಕು ಅಂತ ಹೋಗಿದ್ದೆ ಅವಾಗ ನಾನು ವಡೆಯನ್ನು ವಡೆ ಕೊಟ್ಟರು ಅದರಲ್ಲಿ ಹಾಕಬೇಕು ಅಂತ ಮೇಲಿಂದ ಬಿಟ್ಟ ಬಿಟ್ಟ ತಕ್ಷಣ ಸ್ವಲ್ಪ ದೂರದಿಂದ ಅದನ್ನ ಎಸೆದೆ ಹಾಗಾಗಿ ಅದಲ್ಲಿರೋ ಎಣ್ಣೆನ ಕೈಗೆ ಸಿಡ್ದು ಬಿಡ್ತು ಹೀಗಾಗಿ ನಂಗೆ ಸ್ವಲ್ಪ ಕೈಗೆ ಗಾಯಗಳು ಆಗಿದ್ದು ಅವಾಗಿಂದ ನಾನು ತಿಳ್ಕೊಂಡೆ ಹಾಯ್ ಎಣ್ಣೆಯೊಂದು ಪದಾರ್ಥವನ್ನು ಎಣ್ಣೆ ಪ ಎಣ್ಣೆ ದಿನಸಿಗಳನ್ನ ಮಾಡ್ಬೇಕಾದರೆ ತುಂಬ ಜೋಪಾನವಾಗಿ ಕೆಲಸವನ್ನು ಮಾಡಬೇಕು ಎಣ್ಣೆಯನ್ನು ಎಣ್ಣೆಯನ್ನು ಯೂಸ್ ಮಾಡುವಾಗ ಒಂದು ಯಾವ ರೀತಿ ನಿಯಮಗಳನ್ನ ಯಾವ ರೀತಿ ಪಾಲಿಸಬೇಕು ಅಂತ ಆಮೇಲೆ ತಿಳ್ಕೊಂಡ್ವಿ ಇದು ನನ್ನ ಜೀವನದಲ್ಲಿ ನಡ್ದಿರುವಂಥ ಒಂದು ಅಡುಗೆ ಮಾಡುವಾಗ ನಡ್ದಿರುವಂಥ ಎರಡು ಒಂದು ಕುಕ್ಕರು ಮತ್ತು ಒಂದು ವಡೆ ಮಾಡುವಾಗ ನಡೆದಿರುವಂತಹ ಅವಗಡವನ್ನು ನಾನು ನಿಮ್ಮ ಮುಂದೆ ಹಚ್ಕೊಂಡಿದ್ದೀನಿ